ಹಲೋ ನಮಸ್ತೆ ಅದೇ ಫೋನ್ ಮಾಡಿದ್ದಿರಲ್ಲ ಫೋಟೋ ಶೂಟ್ ಹಾಂ ರೋಹಿಣಿ ಅಂತ ಹಾಂ ಬನ್ನಿ ಹಾಂ ಫೋಟೋ ಶೂಟ್ ಎಷ್ಟಾಗುತ್ತೆ ಅಂತ ಹಾಂ ಮಾಡಿಕೊಡ್ತೀನಿ ಒಂದು ಐವತ್ತು ಪ್ಲಸ್ ಐವತ್ತು ಒಂದು ಫೋಟೋ ಶೂಟ್ ಅದೂ ಐವತ್ತು ಒಟ್ಟು ಒಂದು ಅಯ್ಯೋ ಆಗೋಲ್ಲ ಮೇಡಮ್ ಒಂದು ತೊಂಬತ್ತು ಒಂಬತ್ತು ಹ್ಞೂ

ಹಾಂ ಮ ಇಲ್ಲ ಫ್ರೀ ಇರುತ್ತೆ ಮಾಡಿಸ್ಕೊಡ್ತೀನಿ

ಹಾಂ ಮುಗಿಸ್ಕೊಡ್ತೀನಿ ಹ್ಞೂ ಬರ್ತಾರೆ ಸೆಲೆಕ್ಟ್ ಮಾಡ್ತಾರೆ ಹಾಂ ಕಲ್ಸಿ ಕೊಡ್ತೀನಿ

ಹಾಂ ಸರಿ ಮೇಡಮ್ ಮಾಡಿಕೊಡಿ ಹಾಂ ಸರಿ ಹಾಂ ಸರಿ ಹ್ಞೂ ಓಕೆ